ಹಾಂ ಹೌದು ನೀವು ಯಾರು ಓಕೆ ಹೌದಾ ತ ಯಾಕೆ ಹಾಂ ಇನ್ಸ್ಟಂಟ್ ಕಾಫಿ ತರಿಸಿದ್ದೀವಿ ಕಾಫಿ ಪೌಡರು ಯಾವಾಗ ಬರ್ತೀರ ತಗೊಂಡು ಹೋಗೋದಕ್ಕೆ ನೀವು ಶಾಪ್ ಸಂಜೆವರೆಗೂ ಓಪನ್ ಇರುತ್ತೆ ನೈನ್ ಓ ಕ್ಲಾಕ್ವರೆಗೂ ಓಪನ್ ಇರುತ್ತೆ ಮೇಡಮ್ ನಾವು ಚಿಕ್ಕ ಮಂಗ್ಳೂರಿಂದ ತರಿಸೋದು ಏಕೆಂದ್ರೆ ಅಲ್ಲೇ ತುಂಬ ಕಾಫಿ ಬೆಳೆಯೋದಲ್ವ ಅಲ್ಲಿಂದಲೇ ರೇ ಹಾಗೆ ತರ್ಸಿದ್ದೀವಿ ನಾವು ಯಾವುದು ಕೆಮಿಕಲು ಎಂಥದ್ದೂ ಮಿಕ್ಸ್ ಇಲ್ಲ ನಾವೇ ಅಲ್ಲೇ ನಿಂತುಕೊಂಡು ಮಾಡಿಸಿಕೊಂಡು ತಗೊಂಡು ಬಂದಿದ್ದೀವಿ ನೀವು ಒಂದ್ಸಲ ಬಂದು ಅದು ಹೇಗಿದೆ ಇಲ್ಲೇ ಟ್ರಯಲ್ ಮಾಡಿ ನೋಡಿ ನಿಮಗೆ ಇಷ್ಟ ಆದರೆ ತಗೊಂಡು ಹೋಗಿ ಫೋರ್ಸ್ಫುಲಿ ಏನು ತಗೊಂಡು ಹೋಗುವಂಥದ್ದು ಏನು ಇಲ್ಲ ನಿಮಗೆ ಇಷ್ಟ ಆದರೆ ತಗೊಂಡು ಹೋಗಿ ನೋಡಿ ಬಂದು ಅಂಗಡಿ ಹತ್ತಿರ ಯಾವ ಥರ ಇದೆ ಕಾಫಿ ಏಕೆಂದ್ರೆ ಚಿಕ್ಕ ಮಂಗ್ಳೂರು ಫೇಮಸ್ ಅಲ್ವ ಕಾಫಿಗೆ ಕಾಫಿ ಬೆಳೆಯೋದಕ್ಕೆ ಕಾಫಿ ಬೀಜಗಳೆಲ್ಲ ಅಲ್ಲಿ ತುಂಬ ಚೆನ್ನಾಗಿದೆ ನಮ್ಮ ಇದರಲ್ಲಿ ಏನೆಂದ್ರೆ ಅದನ್ನು ಹುರ್ದು ಬಿಟ್ಟು ಪೌಡರ್ ಮಾಡಿ ನೀಟಾಗಿ ಹೈಜಿನಿಕ್ ಆಗಿ ಪ್ಯಾಕ್ ಮಾಡಿಸಿಕೊಂಡು ತಗೊಂಡು ಬಂದಿದ್ದೀವಿ ನಿಮಗೆ ಏನಾದರೂ ಅನ್ನಿಸಿದ್ರೆ ಬೇಡ ಅನ್ನಿಸಿದ್ರೆ ನೋಡಿ ಬೇಕು ಅನ್ನಿಸಿದ್ರೆ ತಗೊಳ್ಳಿ ಏಕೆಂದ್ರೆ ನಾವು ತುಂಬ ಚೆನ್ನಾಗಿ ಮಾಡಿದ್ದೀವಿ ನೀವು ಏಕೆಂದ್ರೆ ಮುಂಚೆ ತಗೊಂಡು ಹೋಗಿದ್ದೀರಲ್ವ ಚೆನ್ನಾಗಿದೆ ಅನ್ನಿಸಿರುತ್ತೆ ಅನ್ಸಿರೋದಕ್ಕೆ ಅಲ್ವ ನೀವು ಮತ್ತೆ ತಗೊಂಡು ಹೋಗೋಕೆ ಬರ್ತಿರೋದು ಪ್ರೈಸು ಒಂದು ಕೆಜಿಗೆ ಫೈವ್ ಹಂಡ್ರೆಡ್ ಇದೆ ಮೇಡಮ್ ಹಾಂ ಹೌದು ಆ ಪ್ಲೇವರ್ ನೀವು ಒಂದ್ಸಲ ಚೆಕ್ ಮಾಡಿ ನೋಡಿ ಶಾಪ್ ಹತ್ತಿರ ಬಂದು ಹೇಗಿದೆ ಏನು ಅನ್ನೋದು ಆಮೇಲೆ ನೋಡಿ ಅದಕ್ಕೆ ಅಷ್ಟು ರೇಟು ಜಾಸ್ತಿ ಅನ್ನಿಸುತ್ತ ಏನು ಅನ್ನೋದು ನೀವು ನೋಡಿಬಿಟ್ಟು ಹೇಳಿ ಹಾಂ ಹೌದು ತುಂಬ ಹೈಜಿನ್ ಏಕೆಂದ್ರೆ ನಾವೇ ಹೋಗಿ ಅಲ್ಲಿ ಮಾಡಿಸಿಕೊಂಡು ತಗೊಂಡು ಬಂದಿರೋದು ಕಸ್ಟಮರ್ಗೆ ನಮಗೇನಾದ್ರು ಕಸ್ಟಮರ್ಗೆ ಚೆನ್ನಾಗಿರೋದು ಹೈಜಿನಿಕ್ ಆಗಿರೋದನ್ನೆ ಕೊಡಬೇಕು ಸುಮ್ಮನೆ ಎಲ್ಲ ಕೊಡೋಕ್ಕಾಗಲ್ಲ ಅಲ್ವ ಅದಕ್ಕೋಸ್ಕರವೇ ಫೈವ್ ಹಂಡ್ರೆಡ್ ಚಾರ್ಜ್ ಮಾಡಿದ್ದೀವಿ ಓಕೆ ಮೇಡಮ್ ಬನ್ನಿ ಆಯಿತಾ ಅಂಗಡಿ ಹತ್ತಿರ ಹಾಂ ಸರಿ ಮೇಡಮ್